ತುಮಕೂರ್ನಲ್ಲಿ ಬಸ್ಸುಗಳಿಗೆ ತುಂಬಾ ಕೊರತೆ ಇದೆ ಇವಾಗ ಕಾಲೇಜಿಗೆ ಹೋಗ್ಬೇಕು ಅಂದರೆ ತುಂಬಾ ಕಷ್ಟ ಬಸ್ಸುಗಳ್ ಕಮ್ಮಿ ಇರುತ್ತೆ ಮತ್ತು ಇವಾಗ ತುಮಕೂರಿಂದ ಕುಣಿಗಲ್ಗೆ ಬರಬೇಕು ಅಂದರೆ ಬಸ್ ಇದೆ ಮತ್ತು ಅಲ್ಲಿಂದ ಹಳ್ಳಿಗಳಿಗ್ ಹೋಗ್ಬೇಕು ಅಂದರೆ ಬಸ್ಸುಗಳಿಲ್ಲ ಮತ್ತು ಟೈಮಿಂಗ್ಸ್ ಇರುತ್ತೆ ಆಟೋಗಳಲ್ಲಿ ಹೋಗ್ಬೇಕು ತುಂಬ ಜಾಸ್ತಿ ದುಡ್ಡನ್ನು ಕೇಳ್ತಾರೆ ಮತ್ತು ಇವಾಗ ಅಲ್ಲಿಗೆ ದಿನನಿತ್ಯದ ಹೆಂಗೆ ಅಂದರೆ ಅಲ್ಲಿ ಎಲ್ಲ ಮಾ ಮಾರುಕಟ್ಟೆಗಳಿರೋಲ್ಲ ಅವರೆಲ್ಲ ಬರ್ಬೇ ನಗರಕ್ಕೆ ಬರಬೇಕು ಏನಾದರೂ ದಿನಸಿ ಐಟಮ್ಸ್ ಎಲ್ಲ ತೊಗೊಂಡು ಹೋಗ್ಬೇಕು ಅಂದರೆ ಕಷ್ಟ ಆಗಿರುತ್ತೆ ಅಲ್ಲಿಗೆ ಯಾವ್ದಾದರೂ ಒಂದು ಒಳ್ಳೆಯ ತರಕಾರಿ ಅಂಗ್ಡಿಗಳು ಮತ್ತು ಹಾಲಿನ ಅಂಗ್ಡಿಗಳಿದ್ದರೆ ಅವ್ರಿಗೂ ಹೆಲ್ಪ್ಫುಲ್ ಆಗುತ್ತೆ